ಸರ್ ನಮ್ಗೆ ಲೋನ್ ಬೇಕಾಗಿತ್ತು ರೀ ಒಂದು ಕಾರ್ ಲೋನು ಹಚ್ಲಿಕ್ಕ ಮಾಡಿದ್ದು ಸರ್ ನನ್ನ ಹೆಸ್ರು ರೋನಿತ್ ಅಂತ ರೀ ಹಾಂ ಕಾರ್ ಲೋನ್ ಬೇಕಾಗಿತ್ತು ರೀ ಅಪ್ಲೈ ಮಾಡಿದ್ದೇವೆ ರೀ ಸರ ಮಾಡಿದ್ದೇವೆ ರೀ ಸರ್ ಅಪ್ಲೈ ಮಾಡಿದ್ದೇವೆ ರೀ ಹ್ಞೂ ರೀ ಮಾಡಿದ್ದೇವೆ ರೀ ನಾವು ಒಂದ್ಸರ್ತಿ ನೀವು ಚೆಕ್ ಮಾಡ್ಕೊ ರೀ ಹಾಂ ರೀ ಸರ್ ಜಾಬ್ ಮಾಡ್ತೀವಿ ರೀ ನಾವು ನಾವು ಇಲ್ಲಿ ಏ ಡಿ ಯಮ್ ಸೋಯ ಇದ್ರ ಖರೀದಿ ಕೇಂದ್ರದಾಗ ಜೊಯ್ ಜಾಬ್ ಮಾಡ್ತೇವೆ ರೀ ಒಂದು ತಿಂಗ್ಳಿಗೆ ಒಂದು ಏಯ್ಟೀನ್ ಟು ಟ್ವೆಂಟಿ ಟ್ವೆಂಟಿ ಟು ಬೀಳ್ತದ ರೀ

ಒಂದು ಪಾಂಚ್ ಲಾಕಿನ ಲೋನ್ ಬೇಕಾಗಿತ್ತು ರೀ

ಹಾಂ ಅವೆಲ್ಲಾ ತಂದು ಕೊಡ್ತೇವೆ ರೀ ನಾವು ಕಾಪಿ ಹಾಂ ಗ್ಯಾರೆಂಟಿ ಕಾರ್ಡ್ ಅದ ನಮ್ಮದು ಮಮ್ಮಿ ಪಪ್ಪದು ತರ್ತೇವೆ ರೀ

ಮೂರು ವರ್ಷ ಬೇಕು ರೀ ಹಾಂ ರೀ ಹತ್ತು ಸಾವಿರ ಕಟ್ಕೊತೀವಿ ರೀ ಇಲ್ರಿ ಯಾವ ಬಿ ಡ್ಯು ಇಕ್ಕಲಿವ ರೀ ಕ್ಲಿಯರ್ ಮಾಡ್ತೀವಿ ರೀ ಎಲ್ಲ ಇಲ್ರಿ ಸರ್ ನಾವು ಕಟ್ತೆವೆ ರೀ ಎಲ್ಲ ಟೈಮ್ ಟು ಟೈಮ್ ಕಟ್ತೇವೆ ರೀ ಹಾಂ ಎಷ್ ಲೋನು ಎಷ್ಟು ದಿನ್ಸ್ದಾಗ ಅಪ್ ಅಪ್ರುವಲ್ ಐತದ ರೀ ಎರಡು ದಿವ್ಸ್ದಾಗ ರೀ